ಹಲೋ ಹಲೋ ಹೇಳಿ ರೀ

ಎಷ್ಟು ಬೇಕು ರೀ ಹಾಂ ಕೊಡ್ತೀವಿ ರೀ ಹಾಂ ಕೊಡ್ತೀವಿ ರೀ ಎಷ್ಟು ಬೇಕು ರೀ ಹ್ಞೂ ರೀ

ಅದೇ ನಿಮ್ಗೆ ಯಾವಾಗ ಬೇಕು ರೀ ನಿಮ್ಗೆ ಒಂದು ಪ್ಲೇಟ್ ಹಾಂ ರೆಡಿ ಮಾಡಿ ಕೊಡ್ತೀವಿ ರೀ ಹ್ಞೂ ಹಲ್ಯಾ ಹತ್ತು ಹದ್ನೈದು ನಿಮಿಷ ಆಗುತ್ತೆ ರೀ

ಹ್ಞೂ ರೀ ಹ್ಞೂ ರೀ ಕಳ್ಸಿ ಕೊಡ್ತೀವಿ ರೀ

ಹ್ಞೂ ಹ್ಞೂ ನಿಮ್ಮ ಅಡ್ರೆಸ್ ಹೇಳಿ ನೀವು ಯಾವಾಗಾದ್ರೂ ಕೊಡ್ತೀನಿ ಅಂತೀರಿ ಆವಾಗ ಕೊಡಿರಿ ಈಗಾದ್ರೂ ಕೊಡಿರಿ ಇಲ್ಲಂದ್ರೆ ಸೊಪ್ಪು ಪಾರ್ಸಲ್ ಬಂದ್ಮೇಲೆ ಆರ ಕೊಡಿರಿ ಹ್ಞೂ ಹ್ಞೂ ಹ್ಞೂ ರೀ ಹ್ಞೂ ರೀ ಹಾಂ ಹ್ಞೂ ರೀ ಹಾಕ್ಲಿಕ್ಕೆ ಹಾಗೆ ಮಾಡೋಣ ರೀ ಹ್ಞೂ ತೋರ್ಸ್ತೀನಿ ರೀ ಈಗ ಹತ್ತು ಹದ್ನೈದು ನಿಮ್ಶ್ನಾಗ ಕಳ್ಸ್ತೀವಿ ನೋಡಿರಿ ಹ್ಞೂ ಹ್ಞೂ ಹ್ಞೂ ರೀ ಆಕ್ಕಲ್ ಅಕ್ ರೀ ಹ್ಞೂ ಹ್ಞೂ ಹ್ಞೂ ರೀ ಮಾಡಿ ಕೊಡ್ತೀವಿ ರೀ ಹ್ಞೂ

ಹ್ಞೂ ಹ್ಞೂ ರೀ ಹಾಗೆ ಮಾಡಿರಿ ಹ್ಞೂ